ತುಮಕೂರು ಜಿಲ್ಲೆಯಲ್ಲಿ ಆಚರಿಸುವ ಕೆಲವು ಸಾಮಾನ್ಯ ಸಾಮಾಜಿಕ ಸಾಂಸ್ಕೃತಿಕ ಆಚರಣೆಗಳು ತುಂಬ ಚೆನ್ನಾಗಿರುತ್ತದೆ ಗಣೇಶೋತ್ಸವ ಕರ್ನಾಟಕ ರಾಜ್ಯೋತ್ಸವ ಗಣರಾಜ್ಯೋತ್ಸವ ಈ ಎಲ್ಲ ನಾಡ ಹಬ್ಬಗಳನ್ನು ತುಂಬ ಚೆನ್ನಾಗಿ ಮಾಡುತ್ತಾರೆ ಹಾಗೂ ಎಲ್ಲ ಸ್ಥಳೀಯರು ಗಣ್ಯರು ಆ ತುಮಕೂರು ಜಿಲ್ಲೆಯಲ್ಲಿರುವ ಎಲ್ಲ ಕಾರ್ಯಕ್ರಮಗಳನ್ನು ಆಚರಣೆಗಳನ್ನು ನೋಡಲು ಬರುತ್ತಾರೆ ತುಂಬ ಚೆನ್ನಾಗಿ ಮಾಡುತ್ತಾರೆ ಹಾಗೂ ಜಿಲ್ಲೆಯ ಈ ಒಂದು ಆಚರಣೆಯು ತುಂಬ ಚೆನ್ನಾಗಿ ಮಾಡುತ್ತಾರೆ ರೇವಣ ಸಿದ್ಧೇಶ್ವರ ಜಾತ್ರೆಯು ಇನ್ನೂ ಕೂಡ ತುಂಬ ಅದ್ಭುತವಾಗಿ ಮಾಡುತ್ತಾರೆ ತುಮಕೂರು ಜಿಲ್ಲೆ ಸಿದ್ಧಗಂಗಾ ಮಠದಲ್ಲಿರುವ ಮಠಾಧೀಶರ ಪುಣ್ಯ ಸ್ಮ ಪುಣ್ಯ ತಿಥಿಯನ್ನು ತುಂಬ ಚೆನ್ನಾಗಿ ಮಾಡುತ್ತಾರೆ ಅಲ್ಲಿಯ ಒಂದು ಆಚರಣೆಯ ಬಗ್ಗೆ ಕೇಳಲು ಎರಡು ನೋಡಲು ಎರಡು ಕಣ್ಣುಗಳು ಸಾಲುವುದಿಲ್ಲ ದಯವಿಟ್ಟು ಯಾರಾದರೂ ತುಮಕೂರು ಜಿಲ್ಲೆಯಲ್ಲಿ ಹೋಗಿದ್ದರೆ ದಯವಿಟ್ಟು ಆ ಆಚರಣೆಗಳನ್ನು ನೋಡಿ ಆನಂದಿಸಿ ಹಾಗೂ ಸಾಮಾಜಿಕ ಈ ಒಂದು ಗಣೇಶನ ಉತ್ಸವ ಆಗಬಹುದು ಕರ್ನಾಟಕ ರಾಜ್ಯೋತ್ಸವ ಆಗಬಹುದು ಸ್ವಾತಂತ್ರ್ಯ ದಿನಾಚರಣೆ ಕೆಲವೊಂದಿಷ್ಟು ಹಬ್ಬಗಳು ಅಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತವೆ ಯಾಕಂದರೆ ಅಲ್ಲಿಯ ವ್ಯವಸ್ಥೆ ಕೂಡ ಹಾಗಿದೆ ಯಾವುದೇ ಒಂದು ಅಡಚಣೆ ಕೂಡ ಇರುವುದಿಲ್ಲ ಯಾವುದೇ ಒಂದು ಅಡ್ವೇ ಅಡಚಣೆ ಕೂಡ ಇರುವುದಿಲ್ಲ ತುಂಬ ಚೆನ್ನಾಗಿ ಹಬ್ಬವನ್ನು ಆಚರಿಸುತ್ತಾರೆ ತುಮಕೂರು ಜಿಲ್ಲೆಯಲ್ಲಿನ ಹಬ್ಬಗಳು ಮಾತ್ರ ತುಂಬ ಚೆನ್ನಾಗಿರುತ್ತವೆ ದೂರದ ಊರಿನಿಂದಲೂ ನೋಡಲು ಬರುತ್ತಾರೆ ನೆಹ್ ಮುಂದಿನ ಒಂದು ಈಗ ಈಗ ಸದ್ಯ ಬರುವ ಗಣೇಶನ ಉತ್ಸವವಂತುರು ತುಂಬ ಚೆನ್ನಾಗಿ ತಯಾರಾಗಿದೆ ತಯಾರಿ ತುಮಕೂರಿನ ಜನ ತುಮಕೂರಿನ ಜನವಾಗಿರಲಿ ಅಲ್ಲಿನ ಸ್ಥಳೀಯರು ತುಂಬ ಚೆನ್ನಾಗಿ ಆ ಹಬ್ಬವನ್ನು ಆನಂದಿಸುತ್ತಾರೆ ಹಾಗೂ ಖುಷಿಪಡುತ್ತಾರೆ ಇಷ್ಟವನ್ನು ಪಡುತ್ತಾರೆ ಅಲ್ಲಿನ ರೇಣು ರೇವಣ ಸಿದ್ಧೇಶ್ವರ ಜಾತ್ರೆ ಕೂಡ ತುಂಬ ಚೆನ್ನಾಗಿ ನಡೆಯುತ್ತದೆ ಅಲ್ಲಿರುವ ಎಲ್ಲರೂ ಆಚರಣೆಯನ್ನು ನೋಡಿ ಖುಷಿಪಡು ಖುಷಿಪಡುತ್ತಾರೆ ಹಾಗೂ ರಥೋತ್ಸವಗಳು ಕೂಡ ನಡೆಯುತ್ತವೆ ದಯವಿಟ್ಟು ಯಾರಾದರೂ ತುಮಕೂರು ಜಿಲ್ಲೆಯಲ್ಲಿ ನಿವಾಸಿಗಳಾಗಿದ್ದರೆ ದಯವಿಟ್ಟು ಆ ಆಚರಣೆಗಳನ್ನು ನೋಡಬೇಕು ಹಾಗೂ ನಿಮ್ಮ ಮಕ್ಕಳಿಗೂ ತೋರಿಸಬೇಕು ಬರೀ ಓದುವುದು ಬರೆಯುವುದು ಮಾತ್ರವಲ್ಲದೇ ಅಲ್ಲಿನ ನಡೆಯುವ ಸಾಂಸ್ಕೃತಿಕ ಹಾಗೂ ಸಾಂಸ್ಕೃತಿಕ ಸಂಸ್ಕೃತಿ ಎಲ್ಲವನ್ನೂ ಮಕ್ಕಳಿಗೆ ಕಲಿಸಿಕೊಡಬೇಕು ಸುಮ್ಮನೆ ಓದುವುದು ಮೊಬೈಲ್ ಈ ಟಿ ವಿಗಳನ್ನು ದೂರದರ್ಶನವನ್ನು ನೋಡುವುದು ಬಿಟ್ಟು ದಯವಿಟ್ಟು ಎಲ್ಲರೂ ಹೋಗಿ ಇಂತಹ ಸಾಂಸ್ಕೃತಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳಬೇಕು ಎಂದು ಹೇಳುತ್ತೀನಿ